ನಮಗೆ ಸಮೀಪವಿರುವ ಪ್ರವಾಸಿ ತಾಣವೆಂದರೆ ನಮ್ಮ ಚಿತ್ರದುರ್ಗದಲ್ಲಿರುವ ಏಳು ಸುತ್ತಿನ ಕಲ್ಲಿನ ಕೋಟೆ ಇದು ಪ್ರವಾಸಿ ತಾಣವಾಗಿದೆ ಈ ಕೋಟೆಯನ್ನು ನೋಡಲಿಕ್ಕೆ ಹಲವಾರು ಕಡೆಯಿಂದ ದೇಶಗಳಿಂದ ಹಲವಾರು ಜನರು ಈ ಪ್ರವಾಸ ತಾಣವನ್ನು ನೋಡ್ಲಿಕ್ಕೆ ಬರ್ತಾರೆ ಕೊ ಏಳು ಸುತ್ತಿನ ಕೋಟೆಯಲ್ಲಿ ಆಗಿನ ಕಾಲದಲ್ಲಿ ರಾಜರು ಮಹಾರಾಜರು ಎಲ್ಲ ಆಳ್ವಿಕೆ ಮಾಡಿರ್ತಾರೆ ಕರ್ನಾಟಕದ ವೀರ ವನಿತೆ ಓ ಓಬವ್ವನ ವಾಸಸ್ಥಳವು ಕೋಟೆಯಾಗಿತ್ತು ಈ ಕೋಟೆಯಲ್ಲಿ ತುಂಬ ವಿಶೇಷತೆಗಳಿವೆ ಇಲ್ಲಿ ದೇವಸ್ಥಾನಗಳಿಗೂ ಗುಡ್ಡಗಳಿಗೂ ಎಲ್ಲ ನಾವು ನೋಡಬಹುದು ಇಲ್ಲಿನ ಆಹಾರ ಬಟ್ಟೆ ಎಲ್ಲವೂ ವಿಶೇಷತೆ ಚ ಎಲ್ಲವೂ ಒಳ್ಳೆ ಚೆನ್ನಾಗಿದ್ದಾವೆ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣವು ಇದು ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿದೆ ಕೋಟೆಯೂ ನಾವು ಇಲ್ಲೇ ಹತ್ತಿರವಿದ್ದು ಈ ಕೋಟೆಯನ್ನು ಟೈಮ್ ಸಿಕ್ಕಾಗೆಲ್ಲ ನೋಡ್ತೇವೆ